ಸಚಿನ್ ತೆಂಡೂಲ್ಕರ್ ಅವರು ವಿಶ್ವದ ಪ್ರಸಿದ್ಧ ಕ್ರಿಕೆಟಿಗರಲ್ಲಿ ಒಬ್ಬರು ಹಾಗೂ ಅವರು ವಿಶ್ವದ ಪ್ರಸಿದ್ಧ ಕ್ರಿಕೆಟಿಗರಲ್ಲಿ ಒಬ್ಬರೆಂದು ಪ್ರಸಿದ್ಧವಾಗಿದ್ದಾರೆ ಕೂಡ ಹಾಗೂ ಎಲ್ಲರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಹಾಗೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದ ಭಾರತ ರತ್ನ ನೀಡಲಾಯಿತು ಹಾಗೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಲ್ಲಿ ಡಬಲ್ ಸೆಂಚುರಿ ಗಳಿಸಿದ ಮೊದಲ ವ್ಯಕ್ತಿ ಯಾರೆಂದರೆ ಸಚಿನ್ ತೆಂಡೂಲ್ಕರ್ ಹೇಳಲು ಬಹಳ ಹೆಮ್ಮೆಯಾಗುತ್ತದೆ ಹಾಗೇ ಇವರಿಗೆ ಅರ್ಜುನ ಅವಾರ್ಡ್ ಒಂದು ಸಾವಿರದ ಒಂಬೈನೂರ ತೊಂಬತ್ತನಾಲ್ಕರಲ್ಲಿ ದೊರಕಿದೆ ಹಾಗೇ ಖೇಲ್ ರತ್ನ ಪ್ರಶಸ್ತಿಯೂ ಕೂಡ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಿಕ್ಕಿದೆ ಹಾಗೂ ಪದ್ಮಶ್ರೀ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಯೂ ಕೂಡ ಇವರಿಗೆ ದೊರಕಿದೆ